ಹಾಯ್ ಅಲೋ ಎಲ್ಲಿದ್ದೀರಾ ನಾನು ನಿಮ್ಮ ಡಿಲಿವರಿಗೋಸ್ಕರ ಕಾಯ್ತಾಯಿದ್ದೀನಿ ನೀವು ತರೋ ಡಿಲಿವರಿ ವಸ್ತುನ ಹೇಗಿದೆ ಹೇಗೆ ಅಂತ ಹೇಳಿ ನಾನು ತುಂಬ ಯೋಚನೆ ಮಾಡಿ ಕಾಯ್ತಾಯಿದ್ದೀನಿ ನೋಡಬೇಕು ಅಂಥೇಳಿ ಕುತೂಹಲ್ದಿಂದ ಅದಕ್ಕೋಸ್ಕರ ಕಾಯ್ತಿದ್ದೀನಿ ನೀವು ಬೇಗ ಬನ್ನಿ ತಂದ್ಕೊಡಿ ನಾನು ಅದನ್ನು ತೆಗೆದುಕೊಂಡು ಹೇಗಿದೆ ಅಂತ ಹೇಳಿ ನಾನು ತಿಳ್ಕೊಳ್ಬೇಕು ಮತ್ತೆ ಇನ್ನು ಬೇರೆಯವ್ರಿಗೆಲ್ಲ ಹೇಳಬೇಕು ಅದು ಯಾವ ಥರ ಇದೆ ಐಟಮ್ಸ್ ಏನಿದೆ ಅದರಲ್ಲಿ ಯಾವ್ಯಾವ್ದು ಐಟಮ್ಸ್ಗಳೆಲ್ಲ ಕೊಟ್ಟಿದ್ದರೆ ಅಂತೆಲ್ಲ ಹೇಳಿ ನಾನು ತಿಳ್ಕೊಳ್ಬೇಕಾಗಿದೆ ಹಾಗಾಗಿ ನೀವು ಬೇಗ ಬನ್ನಿ ನನಗೆ ಡಿಲಿವರೀನ ತಂದ್ಕೊಡಿ ಅದರಿಂದ ನಾನು ಬೇರೆಯವ್ರಿಗೆ ಕಸ್ಟಮರ್ಸ್ಗೆಲ್ಲ ಹೇಳಬೇಕು ಫೀಡ್ಬ್ಯಾಕ್ ಕೊಡಬೇಕು ಹಾಗಾಗಿ ನೀವು ಎಷ್ಟು ಬೇಗ ಬಂದು ತಂದ್ಕೊಡ್ತಿರೋ ಅಷ್ಟು ಬೇಗ ನಾನು ಹೇಳ್ಬೋದು ನಾನು ಆಲ್ರೆಡಿ ಅವ್ರಿಗೆಲ್ಲ ಹೇಳಿದ್ದೀನಿ ನಾನೊಂದು ವಸ್ತುನ ಆನ್ಲೈನಲ್ಲಿ ಬುಕ್ ಮಾಡಿದ್ದೀನಿ ಅದು ತುಂಬ ಚೆನ್ನಾಗಿದೆ ಅದು ಹೇಗಿದೆ ಅಂತ ಅಂದರೆ ನೋಡಿದ ತಕ್ಷಣ ಖುಷಿ ಆಗುತ್ತೆ ಎಲ್ಲರ್ಗೂನು ತುಂಬನೆ ಹೆಲ್ಪ್ ಆಗುತ್ತೆ ಅದು ಎಲ್ಲರ್ಗೂನು ಸಹ ಯೂಸ್ ಆಗುವಂಥದ್ದು ಅದು ತುಂಬ ಅಟ್ರ್ಯಾಕ್ಟಿವ್ ಆಗಿದೆ ಅಂಥೇಳಿ ಹೇಳ್ತೀನಿ ನಾನು ಅದಕ್ಕೆ ನೀವು ಬೇಗ ತಂದ್ಕೊಡಿ ಡಿಲಿವರಿನ ತಂದ್ಕೊಡೋದ್ರಿಂದ ಯಾವ ಥರ ಇದೆ ಅಂಥೇಳಿ ಕೇಳ್ಬೋದು ಹಾಗೆಯೇ ನಾನು ಫುಡ್ ಡಿಲಿವರಿ ಮಾಡಿದ್ದೀನಿ ಫುಡ್ ಆರ್ಡರ್ ಮಾಡಿದ್ದೀನಿ ಅದರಲ್ಲೇನಿದೆ ಅಂದರೆ ಒಂದು ಫುಡ್ ಸ್ಪೈಸಿ ಫುಡ್ ನಾರ್ತ್ ಇಂಡಿಯನು ಸೌತ್ ಇಂಡಿಯನು ಅಂತ ಹೇಳಿ ಎಲ್ಲ ನೋಡಿದೆ ಟ್ರೈ ಮಾಡಿದೆ ಅದೇ ರೀತಿ ನಾರ್ತ್ ಇಂಡಿಯನ್ ಫುಡ್ನ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ ಅದರಿಂದ ನನಗೆ ಏನು ಅನ್ನಿಸ್ತಿದೆ ಅಂದರೆ ಖುಷಿ ಆಗ್ತಿದೆ ಸೌತ್ ಇಂಡಿಯನ್ ಫುಡ್ನ ತಿಂದು ತಿಂದು ನಾರ್ತ್ ಇಂಡಿಯನ್ ಫುಡ್ಡನ್ನು ತಿನ್ಬೇಕು ಅಂಥೇಳಿ ನಾನು ನಾವು ಆಸೆಯಿಂದ ಆರ್ಡರ್ ಮಾಡಿದ್ದೀನಿ ನೀವು ಬೇಗ ಆರ್ಡರ್ ತಂದ್ಕೊಡಿ ನಾನು ಅದು ಚೆರಿ ಇರ್ಬೊದು ಚೀಸ್ ಇರ್ಬೋದು ಈಗ ವಡಪಾವ್ ಇರ್ಬೊದು ಎಲ್ಲದನ್ನೂ ಹೇಗೆ ತಿನ್ನೋದು ಅದೆಲ್ಲ ನೆನ್ಪು ಮಾಡಿಕೊಂಡು ಮೈ ಮೌತ್ ಈಸ್ ಎ ಮೆಲ್ಟೆಡ್ ಹಾಗಾಗ್ತಿದೆ ನಾನು ತುಂಬ ಖುಷಿಯಿಂದ ಕಾಯ್ತಿದ್ದೀನಿ ಬೇಗ ತಂದ್ಕೊಡಿ ನನಗೆ ಆರ್ಡರ್ಸ್ನ ಅಂಥೇಳಿ ನಾನು ಕೇಳ್ತಿದ್ದೀನಿ ಎಲ್ಲಿದ್ದೀರ ನೀವು ಎಷ್ಟೊತ್ತಾಯಿತು ಆರ್ಡರ್ ಮಾಡಿ ಬೇಗ ಬಂದು ಕೊಡೋಕ್ಕಾಗಲ್ವ ನಿಮಗೆ ನಾವು ಎಷ್ಟು ಸಲ ಕೇಳಬೇಕು ನಿಮಗೆ ಬೇಗ ಬಂದು ಟೈಮ್ಗೆ ಡಿಲಿವರಿ ಮಾಡಿ ಅಂತ ನಮ್ಮ ಕಸ್ಟಮರ್ಸ್ನೆಲ್ಲ ಕಾಯಿಸಬೇಡಿ ಅಂತ ಹಂಗೆ ಹೇಳಿದ್ರೆ ನಿಮಗೆ ಗೊತ್ತಾಗಲ್ವ ಪ್ಲೀಸ್ ಬೇಗ ತಂದ್ಕೊಡಿ ಅದರಿಂದ ನಾವು ಎಷ್ಟು ಬೇಗ ನಿಮ್ಮ ಆರ್ಡರ್ಸ್ಗಳನ್ನ ಸಮಯ ಬೇಕು ಅಂತೆಲ್ಲ ಹೇಳ್ಬೋದು ಇಲ್ಲಾಂದ್ರೆ ಅಟ್ಲೀಸ್ಟ್ ನೀವು ಹೇಳಿರೋದಾದ್ರೂ ಅರ್ಥ ಆಗುತ್ತಲ್ವ ನಮಗೆ ಗೊತ್ತಿಲ್ಲ ಅಂದರೆ ಹೇಗೆ ತುಂಬ ಕಷ್ಟ ಆಗುತ್ತೆ ಈ ಥರ ಆದರೆ ಆರ್ಡರ್ಸ್ಗಳನ್ನೆಲ್ಲನೂ ತಗೊಳ್ಬೇಕೆಂದ್ರೆ ಟೈಮ್ ಪಂಚ್ಯುಲಿಟಿ ಇರಬೇಕು ಹಾಗಾಗಿ ನಾನು ತುಂಬ ಉತ್ಸಾಹದಿಂದ ಕಾಯ್ತಾಯಿದ್ದೆ ಆ ಫುಡ್ ಯಾವಾಗ ಬರುತ್ತೋ ಏನು ತಿನ್ನಬೇಕು ಅಂತ ಆದರೆ ನೀವು ಎಷ್ಟು ಲೇಟ್ ಮಾಡ್ತಿದ್ದೀರ ಹಾಗಾಗಿ ನನಗೆ ಬೇಗನೆ ತಂದ್ಕೊಡಿ ಫುಡ್ನ ತುಂಬ ವೇಟ್ ಮಾಡ್ತಿದ್ದೀವಿ ನಾವು ತುಂಬ ಹೊಟ್ಟೆ ಹಸಿವಿನಿಂದ ಕಾಯ್ತಾಯಿದ್ದೀವಿ ನೀವು ಬೇಗನೇ ಫುಡ್ನ ಡಿಲಿವರಿ ಮಾಡಿ ಆ ನಾರ್ತ್ ಇಂಡಿಯನ್ಸ್ ಫುಡ್ ಇರ್ಬೋದು ರೋಟಿ ಇರ್ಬೋದು ಕರಿ ಇರ್ಬೋದು ದಾಲ್ ಮಕ್ನಿ ಇರ್ಬೋದು ಇದು ರಸಗುಲ್ಲ ಸ್ವೀಟ್ಸು ಎಲ್ಲದನ್ನೂ ಅಷ್ಟೆ ನೀಟಾಗಿ ಪ್ಯಾಕ್ ಮಾಡ್ಕೊಂಡ್ಬಂದು ಕೊಡಿ ಏನೇನೊ ಡ್ಯಾಮೇಜ್ ಆಗ್ದಂತೆ ಫುಡ್ ಕ್ವಾಲಿಟಿ ಕ್ವಾಂಟಿಟಿ ಎರಡು ಇರೋ ಥರ ನೀವು ನಮಗೆ ತಂದು ಕೊಡಬೇಕು ಫುಡ್ನ ಹಾಗಾಗಿ ನಾವು ನಿಮ್ಮ ಹತ್ರ ಕೇಳ್ತಿದ್ದೀವಿ ಒಳ್ಳೆ ರೀತಿಯಾದ ಪ್ಯಾಕಿಂಗ್ನಲ್ಲಿ ನಾರ್ತ್ ಇಂಡಿಯನ್ ಫುಡ್ಸ್ನ ತೊಗೊಂಡ್ಬನ್ನಿ ನಾವು ಸ್ಟ್ರೀಟ್ ಅಲ್ಲಿರುವಂತಹ ಫುಡ್ಡರ್ಸ್ನ ನೋಡ್ತಿದ್ವಿ ರೋಡ್ ಸೈಡಲ್ಲಿ ಹೇಗೆ ಮಾಡ್ತಾರೆ ಸ್ಟ್ರೀಟ್ ಫುಡ್ಸು ಯೂಸುಲ್ಲಿ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಆಲ್ ವೆರೈಟೀಸ್ ಆಫ್ ಫುಡ್ಸನ್ನ ತೋರಿಸ್ತಾರೆ ಸ್ಟ್ರೀಟ್ ಸೈಡಲ್ಲಿ ಹೇಗಿದೆ ಅಲ್ಲಿಂದ ವೆರೈಟೀಸ್ ಎಷ್ಟಿದೆ ಎಷ್ಟು ಮೇಂಟೈನ್ ಮಾಡ್ತಾರೆ ಅಂತೆಲ್ಲ ಹಾಗಾಗಿ ನೀವು ಏನ್ಮಾಡಿ ಅಂತ ಅಂದ್ರೆ ನಾವು ನಿಮ್ಮ ಹತ್ರ ಆರ್ಡರ್ ಮಾಡಿದ್ದೀವಿ ನಾವು ಫಾರ್ ಎಕ್ಸಾಮ್ಪಲ್ಸ್ ಬೇಕಿದ್ದರೆ ಸ್ವಿಗ್ಗಿಲೋ ಅಥ್ವಾ ಜೊಮೋಟೊದಲ್ಲೋ ಮಾಡ್ಬೋದಿತ್ತು ಆದರೆ ನೀವು ತುಂಬ ಒಳ್ಳೆ ಕಸ್ಟಮರ್ಸ್ ಇದ್ದೀರ ಹಾಗಾಗಿ ನಮಗೆ ಟೈಮಿಗ್ ಕರೆಕ್ಟಾಗಿ ಎಲ್ಲ ಐಟಮ್ಸ ತಂದ್ಕೊಡ್ತೀರಾ ಅಂಥೇಳಿ ನಾವು ನಿಮಗೆ ಆರ್ಡರ್ ಕೊಟ್ಟಿದ್ದೀವಿ ನಾವು ತುಂಬನೇ ಪ್ರೀತಿಯಿಂದ ಕಾಯ್ತಿದ್ದೀವಿ ಲೇಟ್ ಮಾಡದೇನೆ ಬಂದು ನಮ್ಗೆ ಆರ್ಡರ್ಸ್ ಎಲ್ಲನೂ ಕೊಡಿ ಅಂಥೇಳಿ ಕೇಳ್ತಿದ್ದೀನಿ ಹಾಗಾಗಿ ನೀವು ಬೇಗನೇ ಫುಡ್ನ ಡಿಲಿವರಿ ಮಾಡಿ ಅದೇ ರೀತಿ ಟೇಸ್ಟ್ ಇರುವಂಥ ಫುಡ್ಡಸ್ಸು ಐಜೆನಿಂಗ್ ಮೇಂಟೈನ್ ಮಾಡಿರುವ ಫುಡ್ಡಸ್ನೇ ನಮಗೆ ಪ್ರಿಫೆರ್ ಮಾಡಿ ಅದೇ ರೀತಿ ಅದರ ಪ್ಯಾಕಿಂಗು ಅಷ್ಟೆ ಎಲ್ಲ ಐಟಮ್ಸು ಅಷ್ಟೆ ನೀವು ಕಳ್ಸೊ ಡಿಲಿವರಿ ಬಾಯು ಅಷ್ಟೆ ಒಳ್ಳೆ ಕಸ್ಟಮರೇ ಇರಬೇಕು ಜಗಳ ಆಡೋ ಥರ ಇರಬಾರ್ದು ಡ್ಯಾಮೇಜ್ ಮಾಡ್ಕೊಂಡು ಬರೋ ಥರ ಇರಬಾರ್ದು ಮತ್ತು ಅದೇನೇನೋ ಮಾಡ್ಕೊಂಡು ಬಂದ್ಬಿಟ್ಟು ಕಸ್ಟಮರ್ಸ್ ಕೇಳಿದ್ದು ನೀವೇ ಇದು ಆರ್ಡರ್ ಮಾಡಿರೋದು ಏನೆಂದರೆ ಕೆಲವು ಸಲ ನಾವು ಆರ್ಡರ್ ಮಾಡಿರೋದೆ ಬೇರೆ ಫುಡ್ ಆದರೆ ಇಲ್ಲಿ ಬೇರೆ ಫುಡ್ ಬರ್ತಿರುತ್ತೆ ಹಾಗಾಗಿ ಆ ಥರದ್ದು ಫುಡ್ ಎಲ್ಲ ನೀವು ಕಳಿಸಬೇಡಿ ನಾವು ಯಾವುದು ಕರೆಕ್ಟಾಗಿ ಆರ್ಡರ್ ಮಾಡಿದ್ದೆವೋ ಅಂಥದ್ದೆ ಐಟಮ್ಸ್ನ ಕಳಿಸಿ ನೀವು ಆಯಿತಾ ಯಾವ್ಯಾವುದೋ ಕೆಟ್ಟದ್ದೆಲ್ಲ ಕಳಿಸಿ ನಿನ್ನೆದೆಲ್ಲ ಕಳಿಸಿ ತುಂಬ ಹಾಳಾಗಿರುತ್ತೆ ಅದೆಲ್ಲ ಫುಡ್ಡೆಲ್ಲ ಕಳಿಸಬೇಡಿ ಹಾಗಾಗಿ ನೀಟಾಗಿರೊ ಫ್ರೆಶ್ ಇರುವಂಥ ಐಟಮ್ಸ್ ಎಲ್ಲ ಯೂಸ್ ಮಾಡಿ ಮಾಡಿರುವಂತಹ ಪ್ರಾಡಕ್ಟ್ಸ್ನೇ ಕಳಿಸಿ ನಮಗೆ ನಾವು ತುಂಬ ಕುತೂಹಲ್ದಿಂದ ಕಾಯ್ತಾಯಿದ್ದೀವಿ ಉತ್ಸವದಿಂದ ಕಾಯ್ತಾಯಿದ್ದೀವಿ ಅದನ್ನು ತೊಗೊಳ್ಳೋದಕ್ಕೋಸ್ಕರ ಹಾಗಾಗಿ ನೀವು ತುಂಬನೇ ಪ್ರೀತಿಯಿಂದ ತಂದ್ಕೊಡಿ ಅಂಥೇಳಿ ಕೇಳ್ತಿದ್ದೀವಿ